ನಾವು ಒಂದು ನಾಲ್ಕು ಮಂದಿ ದೋಸ್ತರು ಇದ್ದೇವು ನಾವೇನು ಪ್ಲ್ಯಾನ್ ಮಾಡ್ದ್ವಿ ಈಗ ಹೆಂಗೂ ವೀಕೆಂಡ್ ಬತ್ತು ಸ್ಯಾಟರ್ಡೇ ಮತ್ತು ಸಂಡೇ ನಾವು ನಾಲ್ಕು ಮಂದಿ ಯಾರು ಯಾರಂದ್ರೆ ನಾ ವಿಕಾಸ ಪೃಥ್ವಿ ಮತ್ತು ವಿನಯ್ ಏನು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಲ್ಲಿಗರ ಹೋಗಿ ಬರಮ್ನೂ ಒಂದೆರಡು ದಿವಸ ತಿರ್ಗಾಡಕ್ಕೆ ಅಂತ ಎಲ್ಲಾರು ಪ್ಲ್ಯಾನ್ ಮಾಡ್ದ್ವಿ ಈಗ ವಿನಯ ಏನಂತನ ನಾವು ಎಲ್ಲೆರೆ ಶಿವಮೊಗ್ಗ ಹೋಗಮ್ಮಿ ಜೋಗ್ ಫಾಲ್ಸ್ ನೋಡಿ ಬರಮಿ ಅಂದ ಇವಾ ವಿಕಾಸ್ ಏನಂದ ನಾವು ಮುರುಡೇಶ್ವರ ಹೋಗಿ ಬರಮಿ ಶಿವನ ಮಂದಿರ ನೋಡಮ್ಮು ಬೀಚ್ ನೋಡಮ್ ಅಂದ ಅವ್ ಪೃಥ್ವಿ ಏನಂದ ಇಲ್ಲ ನಾವು ಮಡಿಕೇರಿ ಹೋಗಿ ಎಲ್ಲದಾರು ರೇನ್ಫಾಲೋ ಅದು ಮಾನ್ಸೂನು ನೇಚರ್ ಎಲ್ಲ ನೋಡ್ಕೊಂಡು ಬರನಿ ಅಂದ ನಾ ಏನಂದ ಈಗ ಫಸ್ಟ್ ಟೈಮ್ ಹೊಂಟೀವು ಗಣೇಶ್ ಏನಂದ ಫಸ್ಟ್ ಟೈಮ್ ಹೊಂಟೀವಿ ಎಲ್ಲರು ಎಲ್ಲರು ಒಂದು ಸ್ವಲ್ಪ ಛಲೋ ಇರ್ ಗುಡಿಗೆ ಅದು ಹೋಗಿ ಬರಮಿ ಅಂತ್ಕರೆ ಡಿಸ್ಕಶನ್ ಮಾಡ್ದೆವು ನಾ ಏನಂದ ಶಿರ್ಡಿಗೆ ಹೋಗಿ ಬರಮಿ ಎರಡು ದಿವ್ಸಿನ ಟ್ರಿಪ್ ಅದ ಹೇಗೂ ಶ್ಯಾಟರ್ಡೇ ಸಂಡೇ ಹಾಲಿಡೇ ಅದ ಆಯಿತು ಎಲ್ಲಾರು ಪ್ಲ್ಯಾನ್ ಮಾಡ್ದ್ವೀ ಮತ್ತು ಈಗ ನಾವು ಹೋಗ್ಬೇಕಂದ್ರೆ ಕಾರ್ ಅಥ್ವಾ ಕಾರ್ ಬೇಕು ಈ ಕಾರ್ ನಮ್ಮ ಹತ್ರ ಇಲ್ಲ ನಾವೀಗ ಬ್ ಕಲ್ಬುರ್ಗಿ ಬಸ್ ಸ್ಟ್ಯಾಂಡ್ನಲ್ ಹೊ ಇದು ಕಲ್ಬುರ್ಗಿ ಸ್ಟಾಪ್ನಲ್ಲಿ ಹೋಗಿ ಕೇಳಿದ್ರೆ ದುಡ್ಡು ಜಾಸ್ತಿ ಹೇಳ್ತಾರೆ ಮತ್ತು ನಾವೇನು ಪ್ಲ್ಯಾನ್ ಮಾಡ್ದ್ವಿ ಈಗ ಹೆಂಗೂ ಆನ್ಲೈನ್ ಮ್ಯಾಗೆ ಓಲಾ ಅಂತಿದೆ ಓಲಾದಾಗ ಓಲಾದಾಗ ಒಬ್ರಿಗೆ ಕಾಲ್ ಮಾಡಿ ಕೇಳ್ದ್ವಿ ಹಿಂಗಿಂಗೆ ನಮಗೆ ಹಿಂಗೆ ಹೋಗದು ಈಗ ಶಿರ್ಡಿಗೆ ಹೋಗಿ ಬರದು ಶಿರ್ಡಿಗೆ ಹೋಗಿ ಬರದಂತ್ ಹೇಳ್ದ್ವಿ ಆಯಿತು ಅವರು ಓಲದವ್ರು ಅಂದರು ಆಯಿತು ಅಡ್ಯಾ ಯಾವಾಗ ಹೋಗಬೇಕಾಗಿದೆ ಡೇಟ್ ಏನು ನಮ್ಗೆ ಈಗ ಫ್ರೈಡೇ ನೈಟ್ ಹೋಗದಿತ್ತು ಫ್ರೈಡೇ ನೈಟ್ ಹೋಗಿ ಸಂಡೇ ನೈಟು ವಾಪಾಸ್ ಬರದಿತ್ತು ನಾವು ಫ್ರೈಡೇ ನೈಟ್ ಇಲ್ಲಿಂದ ಟೆನ್ ಓ ಕ್ಲಾಕು ನೈಟಾ ಊಟ ಗೀಟ ಮಾಡಿ ಟೆನ್ ಓ ಕ್ಲಾಕಗೆ ಹೋಗಬೇಕತ್ತ ಪ್ಲ್ಯಾನ್ ಮಾಡ್ದ್ವಿ ಮತ್ತು ಶ್ ಸ್ಯಾಟರ್ಡೇ ಮಾರ್ನಿಂಗ್ ತನ ಅಲ್ಲಿ ಇರ್ತೀವಿ ಸ್ಯಾಟರ್ಡೇ ಎಲ್ಲ ದರ್ಶನ ಗಿರ್ಶನ ಮಾಡಿ ಅಲ್ಲೇ ಇದ್ದು ಮತ್ತು ಬರೋ ಆ ಸಂಡೇ ಬರುವಾಗ ಸ್ವಲ್ಪ ನೋಡ್ಕೊತಾ ಬರದದ ಎಲ್ಲ ಪ್ಲ್ಯಾನ್ ಇತ್ತು ನಮ್ಮದು ಸ್ವಲ್ಪ ಲೇಟ್ ಆದ್ರೆ ಆಯ್ಲಕ್ಕ ಎಲ್ಲ ನೋಡ್ಕೊಂಬರದು ಆ ಸೈಡ್ ಹೋದ್ರೆ ಏನು ನೋಡೋ ಪ್ಲೇಸ್ ಅವೆಲ್ಲ ಒಂದೆರಡು ದಿವಸ ಹೋಗಿ ನೋಡ್ಕೊಂಬರದು ಅಂತ ಪ್ಲ್ಯಾನ್ ಇತ್ತು ನಮ್ಮದು ಆಯಿತು ಅವ್ರಿಗೆ ಕಾಲ್ ಮಾಡಿದ್ವಿ ಓಲದವರಿಗೆ ಅವ್ರು ಏನಂದರೂ ಹಾಂ ಆಯಿತು ಅನ್ ನಮ್ಮದು ಅಡ್ರಸ್ ಅದೆಲ್ಲ ಕೇಳ್ದ್ರೆ ಅವರು ಕೇಳೋಣ ನಾವು ಈಗ ಎಲ್ಲಿ ಇರ್ತೀವಿ ಅಂದರೆ ರಾಮ ಮಂದಿರ ರಾಮ ಮಂದಿರ ಬಲ್ಲಿ ದೇವನಗರ ಅಂತ ದೇವನಗರ್ನಲ್ಲಿ ನಾವು ಇರ್ತೀವಿ ಅವ್ರು ಕೇಳ್ದರೆ ನಮ್ಮ ಅಡ್ರಸ್ಸು ಮತ್ತು ನಾವು ಎಷ್ಟು ಮಂದಿ ಇದ್ದೀವಿ ಅಂತ ಕೇಳ್ದ್ರೆ ಅವರು ನಾವು ನಾಲ್ಕು ಮಂದಿ ಇದ್ವಿ ನಾ ವಿಕಾಸು ಪೃಥ್ವಿ ಮತ್ತು ಗಣೇಶ ನಾವು ನಾಲ್ಕು ಮಂದಿ ಇದ್ವಿ ಮತ್ತು ಅವರು ಏನು ಕೇಳಿದರು ಪ್ರಯಾಣ ಎಷ್ಟು ದಿವಸ ಏ ಪ್ರಯಾಣದ ಸಮಯ ಅಂತ ಕೇಳಿದರು ಅವರು ಪ್ರಯಾಣದ ಸಮಯ ನಾ ಏನಂತ ಹೇಳಿದೆ ಅಂದರೆ ಎರಡು ದಿವಸ ಫ್ರೈಡೇ ನೈಟ್ ಹೋಗಬೇಕು ಮತ್ತು ಸಂಡೇ ನೈಟ್ ಇಲ್ಲಿಗೆ ವಾಪಾಸ್ ಬರ್ಬೇಕು ನಾವು ಕಲ್ಬುರ್ಗಿಗೆ ಈಗ ಎಷ್ಟು ಕಿಲೋಮೀಟ್ರ್ ಆಗ್ತೈತಿ ನಾವು ಕೇಳ್ದ್ವಿ ಅವ್ರಿಗೆ ಅವ್ರು ಅಂದರು ಒಂದು ಏನಿಲ್ಲ ಅಂದರು ಒಂದಾ ತ್ರೀ ಅಂಡ್ರೆಡ್ ಕಿಲೋಮೀಟ್ರಸ್ ಆಗುತ್ತೆ ಗುಲ್ಬರ್ಗ ಟು ಶಿರ್ಡಿ ಒನ್ ಕಿಲೋಮೀಟ್ರಿಗೆ ತರ್ಟೀನ್ ರುಪೀಸ್ ಏನು ಅಂದರು ನಾವು ಅಂದ್ವಿ ಆಯಿತು ಎಲ್ಲಾ ಎಷ್ಟು ಅಮೌಂಟ್ ಆಗುತ್ತೆ ನಾವೆಲ್ಲ ಕೊಡ್ತೀವಿ ಆದರೆ ನಾವೆಲ್ಲ ಅಲ್ಲಿ ದರ್ಶನ ಮಾಡುವ ತನಕ ಅನ್ ಅವರೆಲ್ಲ ಏನು ಆ ಕ್ಯಾಬ್ ಡ್ರೈವರ್ ಇರ್ತಾರಲ್ಲ ಅವರು ಎಲ್ಲ ಅನ್ ಅವರು ನಮ್ಗೆ ಜೊತೆಯೇ ಇರಬೇಕು ಅವ್ರು ಏನು ಅವಸರ ಮಾಡಪ್ಲೆ ಇಲ್ಲ ಅವರು ನಾವು ಹೇಳ್ದಂಗೆ ಕೇಳ್ಬೇಕು ಎರಡು ದಿವಸ ಅಂತ ನಾವೆಲ್ಲರು ಹೇಳ್ದ್ವಿ ಆ ಕ್ಯಾಬ್ ಓನರಿಗೆ ಆಯಿತು ಅಂತ ಸರಿ ಅಂದರು ಅವರು ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಎಲ್ಲ ಕೇಳ್ಕೊಂಡ್ವಿ ಮತ್ತು ಡ್ರೈವರ್ದು ಎಲ್ಲ ಊಟ ತಿಂಡಿ ಎಲ್ಲ ನಾವೇ ನೋಡ್ಕೊಬೇಕು ಅಂತ ಕೇಳ್ದ್ವಿ ಅವ್ರು ಏನಂದರು ಆಯಿತು ಎಲ್ಲ ನಿಮ್ಗುಡನೆ ಇರುತ್ತೆ ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಅದೆಲ್ಲ ಲಾಸ್ಟಿಗೆ ಕೊಡಬೇಕು ಹಾಂ ಅಂತ ಪ್ಲ್ಯಾನ್ ಮಾಡ್ದ್ವಿ ಆಯಿತು ನಾವು ಅವ್ರಿಗೆ ಡೇಟ್ ಹೇಳ್ದ್ವಿ ಯಾವಾಗಂದರೆ ಟ್ವೆಂಟಿ ಫೋರ್ ನೈಟ್ ಇಲ್ಲಿಯೇ ರಾ ಫ್ರೈಡೇ ನೈಟ್ ಟ್ವೆಂಟಿ ಫೊ ಫ್ರೈಡೇ ಅಂದರೆ ಟ್ವೆಂಟಿ ಫೋರ್ ಡೇಟ ಟೆನ್ ಓ ಕ್ಲಾಕಿಗೆ ಇಲ್ಲಿಂದ ನಾವು ಬಿಡಬೇಕು ಅಲ್ಲಿ ಮಾರ್ನಿಂಗ್ ಟ್ವೆಂಟಿ ಫೈ ಮಾರ್ನಿಂಗ್ ಅಲ್ಲಿ ಇರ್ತೀವಿ ಶಿರ್ಡಿನಲ್ಲಿ ಎಟ್ ಟ್ವೆಂಟಿ ಫೈ ಅಲ್ಲೊಂದು ಟ್ವೆಂಟಿ ಫೈ ಅಲ್ಲೇ ಇದ್ದು ಅದೆಲ್ಲ ದರ್ಶನ ಗಿರ್ಶನ ಮಾಡಿ ಸವ್ಕಾಶ ಬರಮ ಅಂತ ಪ್ಲ್ಯಾನ್ ಮಾಡ್ದ್ವಿ ರ್ ಶ್ಯಾಟರ್ಡೆ ಒಂದಿವಸ ಅಲ್ಲೇ ಇದ್ದು ಮತ್ತೆ ಟ್ವೆಂಟಿ ಸಿಕ್ಸಿಗೆ ವಾಪಸ್ ಬಂದ್ರಾತು ನಾವು ಮಾಡೀವಿ ಇದು ನಮ್ಮ ಪ್ಲ್ಯಾನ್ ಆಗಿತ್ತು ಆಯಿತು ಕ್ಯಾಬ್ ಬಂತು ಆಯ್ತು ಎಲ್ಲರು ಹೋಗಿದ್ವಿ ಮತ್ತು ಕ್ಯಾಬ್ ಡ್ರೈವರ್ನು ಚೆನ್ನಾಗಿದ್ದ ನಾವು ಏನು ಹೇಳಿದ್ವಿ ಎಲ್ಲಾದಕ್ಕೂ ಹ್ಞೂ ನಾವು ಎಲ್ಲಾದಕ್ಕೂ ಹ್ಞೂ ಹ್ಞೂ ಅನ್ಕರೆ ಛಲೋ ನಮಗೆ ಒಯ್ದು ತಂದರು ಅದಕ್ಕೆ ನಾನು ಏನು ಇಷ್ಟ ಮಾಡ್ತೀನಂದರೆ ಕ್ಯಾಬ್ ಕ್ಯಾಬೂ ಕ್ಯಾಬ್ ಓನರ್ನು ಮತ್ತು ಚಾಲಕ ಇಬ್ಬರು ಚೆನ್ನಾಗಿದ್ರು ಅದಕ್ಕೆ ಓಲೊವನ್ನು ಬುಕ್ ಮಾಡಿ ಅಂತ ನಾನು ಹೇಳ್ತೀನಿ